ಇವಾಗ ಡಿಗ್ರಿ ಓದಿದವರಿಗೆ ಕೆಲವರಿಗೆ ಉದ್ಯೋಗ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಆ ಥರವೇ ನಮಗು ಪರಿಚಯ ಇರೋರು ಇದ್ದಾರೆ ಅದರಲ್ಲಿ ಕೆಲವರು ಹೋಗ್ತಿದಾರೆ ಕೆಲವರು ಹೋಗ್ತಿಲ್ಲ ಕೆಲವರು ಫಾ ವ್ಯವಸಾಯ ಮಾಡುತ್ತಿದ್ದಾರೆ ಕೆಲವರು ಉದ್ಯೋಗ ಮಾಡ್ತಿದ್ದಾರೆ ಅದೇ ಥರ ಎಲ್ಲರೂ ಒಂದೇ ಮಾಡೋದಕ್ಕೆ ಆಗೊಲ್ಲ ಅದಕ್ಕೆ ಕೆಲವರು ಎಲ್ಲ ಓದಿ ಇನ್ನೂ ಹೈಯರ್ ಎಲ್ಲ ಹೈಯರ್ ಎಜುಕೇಷನ್ಸ್ ಎಲ್ಲ ಮಾಡಿ ಆ ತುಂಬ ಚೆನ್ನಾಗೆ ಸೆಟಲ್ ಆಗ್ತಿದ್ದಾರೆ ಬಟ್ ಕೆಲವರು ಸೆಟಲ್ ಆಗೋರು ಇದ್ದಾರೆ ಇವಾಗ ಡಿಗ್ರಿ ಮಾಡ್ತಿರೋರು ಇದ್ದಾರೆ ಆ ತ ಅದೇ ಥರ ಎಲ್ಲರೂ ಒಂದೇ ಥರ ಇರೋದಕ್ಕೆ ಆಗೊಲ್ಲ ಚೆನ್ನಾಗಿ ಬದುಕು ರೂಪಿಸಿಕೊಳ್ಳಬಹುದು ಎಂದು ನನ್ನ ಅಭಿಪ್ರಾಯ ಅದೇ ಥರ ಡಿಗ್ರೀ ಇದು ಕಂಟೀವ್ನೆಸ್ ಆಗಿ ಓದ್ರೆ ಏನೋ ಪರವಾಗಿಲ್ಲ ಅದೇ ಥರ ಮಧ್ಯದಲ್ಲೆ ಬಿಟ್ಟು ಬಿಟ್ರೆ ಅದರಿಂದ ಏನು ಉಪಯೋಗ ಇಲ್ಲ